ಹಲೋ ಹಲೋ ಹಾಂ ಟ್ರಾವಲ್ ಏಜನ್ಸಿಯ ಸರ್ ಇದು ಹಾಂ ಸರ್ ನಾವು ಬೆಂಗಳೂರಿಂದ ಮಾತಾಡ್ತಿರೋದು ಸ್ವಾತಿ ಅಂತ ನಿಮಗೆ ಮಂಗ್ಳೂರು ಕುದ್ರೋಳಿ ಟೆಂಪಲ್ಗೆ ಅಂದ್ರೆ ಕುದ್ರೋಳಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇತ್ತು ನನ್ಗೆನಗೆ ಹಾಗೆ ನನಗೆ ಒಂದು ಪ್ಯಾಕೇಜ್ ಬೇಕಿತ್ತು ಸರ್ ಟೂರಿಸಮ್ ಪ್ಯಾಕೇಜ್ ಬೇಕಿತ್ತು ನನಗೆ ಮಂಗ್ಳೂರು ಒಂದು ಎರಡು ದಿನಕ್ಕೆ ಎರಡು ದಿನಕ್ಕೆ ಒಂದು ಹೌದು ಎರಡು ದಿನಕ್ಕೆ ಒಂದು ಟೂರಿಸಮ್ ಪ್ಯಾಕೇಜ್ ಬೇಕಿತ್ತು ಹಾಗೆಯೇ ಅಲ್ಲಿಯದು ನಿಯರ್ ಬೈ ಪ್ಲೇಸಸ್ಗೆಲ್ಲ ಹೋಗಲಿಕ್ಕೆ ಕೂಡ ಇತ್ತು ನಮಗೆ ಅಲ್ಲಿ ಹತ್ತಿರ ಇರೋ ಪ್ಲೇಸ್ಗೆ ಕೂಡ ಹಾಗೆಯೆ ನಿಮ್ಮದು ಪ್ಯಾಕೆಜ್ ಏನು ಅಂತ ಹೇಳಿದರೆ ನಾವು ನೋಡ್ಕೊಳ್ತೀವಿ ಸರ್ ಹಾಂ

ಹಾಂ ನಮ್ಮಲ್ಲಿ ಒಂದು ಆರು ಜನ ಇದ್ದೇವೆ

ಓಕೆ ಓ

ಸರಿ ಸರಿ ಹಾಂ ಹಾಂ ಮತ್ತು ಸರ್ ನಮಗೆ ಡ್ರೈವರ್ ಅಂದರೆ ರಾಶ್ ಆಗಿ ಇರೋರೆಲ್ಲ ಬೇಡ ಸರ್ ನಮಗೆ ಆದಷ್ಟೂ ಕಾಮ್ ಆಗಿ ನಮ್ಮ ಜೊತೆಯೇ ಒಂದು ಒಳ್ಳೆ ರೀತಿಯಲ್ಲಿ ಇರೋ ಇರುವಂಥವ್ರೆ ಯಾರಾದರೂ ಇದ್ದರೆ ನಮಗೆ ಅಂಥವ್ರಲ್ಲಿ ಯಾರಾದರೂ ಸಜೆಸ್ಟ್ ಮಾಡಿ ನೀವು ಅಂದರೆ ಹೌದು ಮಂಗಳೂರಲ್ಲಿ ಎರಡು ದಿನ ಬೇಕು ನಮಗೆ ಏಳು ಸಾವಿರ ಓಕೆ ಹಾಂ ಓಕೆ ಆರು ಜನಕ್ಕೂ ಹಾಂ

ಓಕೆ ಓಕೆ ಓಕೆ ಓಕೆ ಸರ್ ಅದು ಓಕೆ ಅದೂ ಪರವಾಗಿಲ್ಲ ನೋಡ್ಕೊಳ್ತೇವೆ ಹಾಂ ಹಾಂ ಹ್ಞೂ ಹಾಂ ಅಲ್ಲ ನಮಗೆ ಅದೇ ನಮಗೆ ಅಲ್ಲಿ ಪ್ಲೇಸಸ್ ಪೂರ ತಿರುಗ್ಸೋಕ್ಕೆ ಅವರು ಸ್ವಲ್ಪ ಇದು ಮಾಡ್ತಾರಲ್ವ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ನಮಗೆ ನಾವೆಲ್ಲ ಫೆಸಿಲಿಟಿ ನಾವು ಮಾಡ್ತೇವೆ ನಿಮಗೆ ಬೇಕಾಗಿರೋದ್ನ ನಾವು ಇದು ಮಾಡ್ತೇವೆ ಅದೇ ನಮಗೆ ಅದೇ ಹೊರಗಡೆ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡ್ಲಿಕ್ಕೆ ಇದೆ ಇಂಥ ಕಡೆಯಲ್ಲ ಕರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಒಂದು ಕರೆಕ್ಟ್ ಆಗಿ ಸೇಫ್ ಆಗಿ ಕರ್ಕೊಂಡು ಹೋಗಿ ಬರೋರು ಬೇಕು ಸರ್ ನಮಗೆ ಓಕೆ ಓಕೆ ಸರ್ ಓಕೆ ಸರಿ ಓಕೆ ಸರ್ ಬುಕ್ ಮಾಡ್ತೇವೆ ನಾವು ಓಕೆ ಸರ್ ಓಕೆ ತ್ಯಾಂಕ್ ಯು